ಹಾಂ ಸ ಹಾಂ ಸರ ಸರ ಸರ್ ಈಗ ನಮ್ಗೆ ಒಂದು ಟ್ರಾವೆಲ್ ಏಜೆನ್ಸಿ ಸರ್ ನಾವು ಟ್ರಾವೆಲ್ ಏಜೆನ್ಸಿನಿಂದ ಮಾತಾಡೋದು ಹಾಂ ತಾವು ಏನೋ ಟೂರ್ಗೆ ಹೋಗಬೇಕು ಅಂತಂದು ಏನೋ ಕೇಳಿದ್ದಿರಿ ಅದಕ್ಕೆ ಯಾವ ಯಾವ ಪ್ಲೇಸಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತ ಅದಕ್ಕೆ ಕೇಳಿದೆ ಸರ ಹಾಂ ಗದಗ್ನೊಳಗೆ ಗದಗ್ನೊಳಗೆನ ನಿಮ್ಗೆ ಒಂದು ನಾಲ್ಕೈದು ಪ್ಲೇಸ್ ಸಿಗ್ತವೆ ಸರ್ ನಮ್ದು ಇಲ್ಲೇ ಬಿಸಿ ಕೆರೆ ಕಡೆ ಬಸವಣ್ಣನ ಮೂರ್ತಿ ಇದೆ ಸರ ಆಮೇಲೆ ಪುಟ್ರಾಜ ಅಜ್ಜಾರದು ಮಠ ಐತಿ ತೋಂಟ್ದಾರ ಮಠ ಐತೆ ಸರ ಆಮೇಲೆ ಗದಗ ಸುತ್ತಮುತ್ತ ನಿಮ್ಗೆ ಬಾದಾಮಿ ಬನಶಂಕರಿ ಐಹೊಳೆ ಪಟ್ಟದಕಲ್ಲು ಸಿಗತ್ತೆ ಸರ ಆಮೇಲೆ ಈ ಕಡೆ ಕಪ್ಪತಗುಡ್ಡ ಐತ್ರಿ ಆಮೇಲೆ ಲಕ್ಕುಂಡಿ ಐತೆ ಸರ ಅದವೆ ಸರ ಒಂದು ನಿಮಗೆ ಎಷ್ಟು ಜನ ಇದಿರಿ ಸರ ಐ ಐದು ಜನ ಇದ್ದೀರಿ ಸರ ಹ್ಞೂ ರೀ ಹಾಂ ಎಲ್ಲ ನೋಡಬೇಕಂದ್ರೆ ಒಂದು ಎರಡು ದಿವ್ಸ ಬೇಕಾಗತ್ತೆ ಸರ ಹಾಂ ಸರ್ ಯಾ ಮಾಡ್ಕೊಡ್ತೇವೆ ಸರ್ ಅದಕ್ಕೇನು ಚಲೋ ಅದವೆ ಸರ ಹಾಂ ಫ್ಯಾಮ್ಲಿ ಎಲ್ಲ ಹ್ಞೂ ಸರ್ ವ್ಯವಸ್ಥೆ ಐತೆ ಸರ್ ಎಲ್ಲ ಫ್ಯಾಮ್ಲಿ ಅನುಕೂಲ ಐತೆ ಸರ ಮಾಡಿ ಕೊಡ್ತೀವಿ ಸರ್ ಹಾಂ ಸರ್ ನಾವೇ ಪಿಕಪ್ ಮಾಡ್ತೀವಿ ರೀ ನಾವೇ ಡ್ರಾಪ್ ಮಾಡ್ತೀವಿ ಸರ ಹಾಂ ಸರ್ ಹಾಂ ಸಿಗ್ತಾವೆ ಸರ ಸಿಕ್ತಾರೆ ಸರ್ ಗೈಡ್ ಸಿಕ್ತಾರೆ ಸರ್ ತಮಗೆಲ್ಲ ಮಾಹಿತಿ ಕೊಡ್ತಾರೆ ಸರ್ ಅವರು ಹಾಂ ಸರ್ ಕವರ್ ಆಬೊದು ಸರ್ ನೀವು ಬಾದಾಮಿ ಬನಶಂಕ್ರಿ ಸ್ವಲ್ಪ ಬಡ ಬಡ ನೋಡಿದ್ರೆ ಅವೆಲ್ಲ ಆ ಕಡೆಲೂ ಒಂದು ದಿವ್ಸದಾಗ ಕವರ್ ಆಗತ್ತೆ ಸರ ಹಾಂ ಸರ್ ಸರ್ ನಿಮಗೆ ಈಗ ಒಂದು ಸ ಪರ್ರ ನಿಮ್ಗೊಂದು ಕಿಲೋಮೀಟ್ರಿಗೆ ನಾವು ಒಂದು ಹತ್ತು ರೂಪಾಯ್ದಾಂಗ ಹಾಕಿ ಕೊಡ್ತೀನಿ ಸರ್ರ ರಿಸ್ನಬಲ್ ರೇಟ್ ಸರ್ ಚಲೋ ಇದ್ರ ಗಾಡಿ ಮಸ್ತ್ ಕಂಡಿಷನ್ ಐತೆ ಸರ ಒಬ್ಬ ಡ್ರೈವರ್ ಬರ್ತಾರೆ ಸರ ಡ್ರೈವರಿಗೆ ಎರಡು ನೂರು ರೂಪಾಯಿ ಭತ್ತೆ ಕೊಡ್ಬೇಕಾಗತ್ತೆ ಸರ ಆಯ್ತ್ರಿ ಆಮೇಲೆ ನಿಮಗೆ ಹ್ಞೂ ಸ್ವಲ್ಪ ಅಡ್ವಾನ್ಸ್ ಕಟ್ಟಿರಿ ಸರ ಅಡ್ವಾನ್ಸ್ ಕಟ್ಟಿರಿ ಆಮೇಲೆ ನಿಮಗೆ ಹ್ಞೂ ಸರ್ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಸರ ಲಾಡ್ಜಿಂಗದ್ದು ಅದು ನಿಮ್ದೇ ಓನ್ ಸರ ನೀವು ಅಲ್ಲೇ ಅವ್ರಿಗೆ ಪೇಡ್ ಮಾಡಿ ತಗೋಬೇಕಾಗತ್ತೆ ಸರ ನಾವು ಅಷ್ಟೇ ತೋರಿಸ್ತೀವಿ ಸರ ಯಾವ್ದು ಚೊಲೋ ಐತೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಸರ ನಿಮಗೆಲ್ಲ ಅತ್ ಗದಗ ಪೂರ್ತಿ ಎಲ್ಲ ತೋರಿಸ್ತೀವಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು